ಹಲೋ

ನಮಸ್ತೆ

ಡಾಕ್ಟ್ರ್ ನಾನು ನನಗೆ ಸ್ವಲ್ಪ ಹುಷಾರಿಲ್ಲ ಹಾಂ ಹ್ಞೂ ನನಗೆ ಸ್ವಲ್ಪ ಬಿ ಪಿ ಮತ್ತು ಶುಗರ ಮತ್ತು ಕಾಲು ನೋವು ಎಲ್ಲ ಇದೆ ನಿಮ್ಮ ಹತ್ರ ನಾನು ಒಂದು ಹದಿನೈದು ದಿನದ ಮೊದಲು ಬಂದಿದ್ದೆ ಆಗ ನೀವು ಮದ್ದು ಕೊಟ್ಟಿದ್ದೀರಿ ಟೆಸ್ಟ್ ಹೌದು ಹೌದು ಮದ್ದು ಕೊಟ್ಟಿದ್ದೀರಿ ಅದು ಸ್ವಲ್ಪ ಒಳ್ಳೆಯದಾಗಿದೆ ಈಗ ನನಗೆ ರಾತ್ರಿ ನಿದ್ದೆ ಬರುವುದಿಲ್ಲ ಅದಕ್ಕೆ ಎಂತ ಮಾಡ್ಬೇಕು ನಾನೀಗ ಹಾಂ ಎಕ್ಸರ್ಸೈಜ್ ಮಾಡ್ತಾ ಇದ್ದೇನೆ

ಮತ್ತೆ ಹಾಂ ಹಾಂ ಚೆಕ್ ಮಾಡಿ ಮತ್ತೆ ಹಾಂ ಬೇರೆ ಮದ್ದು ಕೊಡ್ತೀರಾ ಹಾಗಿದ್ದರೆ ನನಗೆ

ಆಯ್ತು ಆಯಿತು ಹಾಂ ನಿದ್ದೆಗೂ ಒಂದು ಹಾಂ ಹಾಂ ಹಾಂ ನಿದ್ದೆ ಬರೋದಕ್ಕೆ ಫುಡ್ಡು ಯಾವುದೆಲ್ಲ ತಕೊಳ್ಳಬೇಕು ಹೇಳಿ ಹಾಂ ಹಾಂ ಮತ್ತು ಉಪ್ಪು ಖಾರ ಹಾಂ ಹಾಂ ಎಣ್ಣೆ ವಸ್ತುಗಳನ್ನು ತಿನ್ನಬಾರ್ದು ಅಲ್ಲವಾ ಹಾಂ ಹಾಂ ಚೆಕ್ ಮಾಡಬೇಕು ಮತ್ತೆ ಎರಡು ಗಂಟೆ ಬಿಟ್ಟು ಪುನಃ ಚೆಕ್ ಮಾಡಬೇಕು ಹಾಂ ಹಾಂ ಹಾಗೆ ಮಾಡಿ ಹಾಂ ಹಾಂ ಆಯ್ತು ಆಯಿತು ಮತ್ತು ನಿದ್ದೆ ಬರದಕ್ಕೆ ಎಕ್ಸರ್ಸೈಜ್ ಮಾಡಬೇಕಾ ಹಾಂ ಹಾಂ ಹಾಂ ಮತ್ತೆ ಹಾಂ ಹಾಂ ಹೌದು ಹೌದು ಹ್ಞೂ ಹಾಂ ಹಾಂ ಹಾಂ ಹಾಂ ಆಯ್ತು ಆಯ್ತು ಆಯ್ತು ಆಯ್ತು ಮೇಡಮ್ ತ್ಯಾಂಕ್ ಯು ಹ್ಞೂ ಹ್ಞೂ